ನಾನು ನೋಡಿದ ಟ್ರ್ಯಾಕ್ಟರ್ಗಳ ಬ್ರ್ಯಾಂಡ್ಗಳು ಎಂದರೆ ಟಿಲ್ಲರ್ ಟಿಲ್ಲರ್ಗಳು ಪ್ರಮುಖವಾಗಿ ರೈತರು ಉಪಯೋಗಿಸುವ ಸಾಧನವಾಗಿದೆ ಟಿಲ್ಲರ್ಗಳಿಂದ ಭೂಮಿಯನ್ನು ಉಳುಮೆಮಾಡಿ ಬೀಜವನ್ನು ಬಿತ್ತಬಹುದು ಮೊದಲು ಆಗಿನ ಕಾಲದಲ್ಲಿ ರೈತರು ನೇಗಿಲುಗಳನ್ನು ಬಳಸಿಕೊಂಡು ಬಿತ್ತನೆ ಮಾಡುತ್ತಿದ್ದರು ಆದರೆ ಈಗ ಅದರ ಬದಲಾಗಿ ಟಿಲ್ಲರ್ಗಳನ್ನು ಉಪಯೋಗಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಟಿಲ್ಲರ್ಗಳು ರೈತರ ಬದುಕಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಆಗಿನ ಕಾಲಕ್ಕೆ ನೇಗಿಲು ಅಥವಾ ನೇಗಿಲು ಮತ್ತು ಎತ್ತುಗಳು ಹೇಗೆ ಇದ್ದವೋ ಈಗಿನ ಕಾಲಕ್ಕೆ ಟಿಲ್ಲರ್ಗಳು ಹಾಗೇ ಎನ್ನಬಹುದು ಟಿಲ್ಲರ್ಗಳಿಂದ ಸಮಯ ಉಳಿತಾಯವಾಗುತ್ತದೆ ರೈತರಿಗೆ ನೇಗಿಲುಗಳನ್ನು ಉಪಯೋಗಿಸುವುದರಿಂದ ಹೆಚ್ಚಿನ ಶ್ರಮ ಹಾಕಬೇಕಾಗುತ್ತದೆ ನೇಗಿಲುಗಳನ್ನು ಬಳಸಿಕೊಂಡು ಹೊಲವನ್ನು ಉಳುಮೆ ಮಾಡಬೇಕಾದರೆ ಆದರೆ ಟಿಲ್ಲರ್ಗಳನ್ನು ಉಪಯೋಗಿಸುವುದರಿಂದ ರೈತರು ಸ್ವಲ್ಪ ಕಡಿಮೆ ತ್ರಾಸನ್ನು ತಗಳೋ ಕಡಿಮೆ ಶಕ್ತಿಯನ್ನು ಅದಕ್ಕೆ ಹಾಕಬಹುದು ಮತ್ತು ಅವ್ರು ಸ್ವಲ್ಪ ಆರಾಮಾಗಿ ಇರ್ಬೋದು ಮೊದಲಿಗೆ ಹೋಲಿಸಿಕೊಂಡರೆ ಅದೇ ರೀತಿ ಟಿಲ್ಲರ್ಗಳ ಜೊತೆ ಜೊತೆಗೆ ಟ್ರ್ಯಾಕ್ಟರ್ಗಳು ಕೂಡ ಬಳಸ್ತಾರೆ ಹೊಲವನ್ನು ಉಳುಮೆ ಮಾಡೋದಕ್ಕೆ ಹೊಲವನ್ನು ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ಗಳು ಕೂಡ ಟಿಲ್ಲರ್ನಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದರೆ ತಪ್ಪಾಗಲಾರ್ದು ಟಿಲ್ಲರ್ಗಳು ತೋಟಗಳನ್ನು ಮತ್ತು ತೋಟಗಳನ್ನು ಉಳುಮೆ ಮಾಡೋದಕ್ಕೆ ಪ್ರಮುಖವಾಗಿ ಉಪಯೋಗ್ಸಿದ್ರೆ ಟ್ರ್ಯಾಕ್ಟರ್ಗಳನ್ನು ಬಯಲುಸೀಮೆ ಅಥವಾ ಬಯಲು ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ಗಳನ್ನು ಬಳಸಲಾಗತ್ತೆ ಟಿಲ್ಲರ್ಗಳು ಗಾತ್ರದಲ್ಲಿ ಚಿಕ್ಕದಿರುವುದರಿಂದ ತೋಟಗಳನ್ನು ಉಳುಮೆ ಮಾಡೋದಕ್ಕೆ ಪ್ರಮುಖವಾಗಿ ಉಪಯೋಗಿಸ್ತಾರೆ ಟ್ರ್ಯಾಕ್ಟರ್ಗಳನ್ನು ತೋಟ ಟ್ರ್ಯಾಕ್ಟರ್ಗಳನ್ನು ತೋಟಗಳನ್ನು ಉಳುಮೆ ಮಾಡಲು ಬಳ್ಸೋದಕ್ಕೆ ಸಾಧ್ಯವಾಗೋದಿಲ್ಲ ಏಕೆಂದ್ರೆ ಅದು ಗಾತ್ರದಲ್ಲೂ ಕೂಡ ದೊಡ್ಡದಾಗಿರುತ್ತೆ ತೋಟಗಳಿಗೆ ಗಾತ್ರ ಹಿಡಿಯೋದಿಲ್ಲ ಅಥವಾ ಹೊಲದೊಲು ಹೊಲದೊಳಗೆ ಟ್ರ್ಯಾಕ್ಟರ್ಗಳು ನುಸುಳಿ ಹೋಗೋದಕ್ಕೆ ಸಾಧ್ಯವಿರೋದಿಲ್ಲ ಆದ್ರಿಂದ ಟಿಲ್ಲರ್ಗಳು ತೋಟಗಳನ್ನು ಉಳುಮೆ ಮಾಡೋದಕ್ಕೆ ಪ್ರಮುಖವಾದ ಯಂತ್ರ ಅಂತನೇ ಹೇಳ್ಬೋದು ಸಾಂಪ್ರದಾಯಿಕ ಪದ್ಧತಿಗಳಿಗಿಂತ ಇವತ್ತಿನ ಈ ಟ್ರ್ಯಾಕ್ಟರ್ಗಳು ತುಂಬಾ ವಿಭಿನ್ನ ಅಂತ ಹೇಳ್ಬೋದು ಹೇಗೆ ಅಂದರೆ ಅವತ್ತಿನ ಕಾಲದಲ್ಲಿ ಅಥವಾ ನಮ್ಮ ಪೂರ್ವಜರು ನೇಗಿಲು ಉಪಯೋಗಿಸ್ತಿದ್ರು ನೇಗಿಲು ಎತ್ತಿಗೆ ನೇಗಿಲನ್ನು ಕಟ್ಕಂಡು ಉಳುಮೆ ಮಾಡ್ತಿದ್ದರು ಈಗ ನೇಗಿಲು ಕಟ್ಟೋದೆ ತುಂಬ ಕಡಿಮೆ ಆಗಿದೆ ಈಗೆಲ್ಲ ಟಿಲ್ಲರು ಟಿಲ್ಲರು ಅಂತೇಳಿ ಟಿಲ್ಲರ್ ಯಂತ್ರದ ಜೊತೆಗೆ ಬದುಕ್ತನೇ ಅವ್ರೆ ಈಗೆಲ್ಲನೂ ಕೂಡ ಯಂತ್ರದ ಜೀವನ ಆಗಿದೆ ಅಥವಾ ಯಾಂತ್ರಿಕ ಜೀವನನೆ ಅಂತ ಹೇಳ್ಬೋದು ಯಾಂತ್ರಿಕ ಜೀವ್ನನ್ನ ನಾವೆಲ್ಲರೂ ನಡೆಸ್ತಿದೀವಿ ಅದೇ ಥರ ರೈತರೂ ಕೂಡ ಟಿಲ್ಲರ್ನ ಅಳ್ವಡ್ಸ್ಕೊಂಡಿದಾರೆ ತಮ್ಮ ಬದುಕಿನ ಜೊತೆಗೆ ಮೊದಲಿಗೆ ಎತ್ತುಗಳ್ನ ಬಳಸಿಕೊಂಡು ಉಳುಮೆ ಮಾಡ್ಬೇಕಾದ್ರೇ ತುಂಬಾ ಉಪಯೋಗಗಳಿದ್ದವು ಆ ಎತ್ತುಗಳ್ನ ಉಪ್ಯೋಗಿಸ್ಕಂಡು ಉಳುಮೆ ಮಾಡೋದರಿಂದ ರೈತನ ಏನನ್ಬೋದು ರೈತನ ದೇಹಕ್ಕೆ ಸದೃಢ ಮೈಕಟ್ಟು ಸಿಗೋದು ಮತ್ತು ಅದರ ಜೊತೆ ಜೊತೆಗೆ ಪರಿಸರಕ್ಕೆ ಮಾಲಿನ್ಯ ಆಗ್ತಿರಲಿಲ್ಲ ಯಾವುದೇ ಥರ ಅಂತಹ ಮಾಲಿನ್ಯವು ಉಂಟು ಮಾಡ್ತಿರಲಿಲ್ಲ ಆದರೆ ಟಿಲ್ಲರ್ಗಳಿಗೆ ನಾವು ಬಳಸುವುದು ಇಂಧನ ಇಂಧನ ಬಳಸ್ತೀವಿ ಡೀಸೆಲ್ನ ಬಳಸ್ತೀವಿ ಆದ್ದರಿಂದ ಪರಿಸರಕ್ಕೆ ತುಂಬಾ ನಾವು ಏನು ಪರಿಸರಕ್ಕೆ ಪರಿಸರಕ್ಕೂ ಕೂಡ ರಾಸಾಯನಿಕ ಮಿಶ್ರಿತ ವಾದಂತಹ ಧೂಳು ಗಾಳಿ ಎಲ್ಲವನ್ನೂ ಕೂಡ ಹೊರಹಾಕತ್ತೆ ಇದರಿಂದ ಪರಿಸರದಲ್ಲಿರೋಂಥ ಗಾಳಿನೂ ಕೂಡ ಮಾಲಿನ್ಯ ಆಗುತ್ತೆ ಆದರೆ ನಮ್ಮ ಪೂರ್ವಜರು ಯೂಸ್ ಬಳಸಿದಂತಹ ಬಳಸ್ತಿದ್ದಂತಹ ನೇಗಿಲುಯನ್ನ ಬಳಸೋದ್ರಿಂದ ಇದೇ ಈ ಥರವಾದ ಯಾವುದೇ ಥರ ಮಾಲಿನ್ಯ ಆಗ್ತಿರಲಿಲ್ಲ ಪರಿಸರ ಶುದ್ಧವಾಗಿ ಇರ್ತಿತ್ತು ಒಳ್ಳೆಯ ಗಾಳಿನಾ ನಾವು ಸೇವಿಸೋಂತಹ ವಾತಾವರಣ ಅದಾಗಿರ್ತಿತ್ತು ಆದರೆ ಈಗ ಹಾಗಿಲ್ಲ ಟಿಲ್ಲರ್ನ ಬಳಸೋದ್ರಿಂದ ತುಂಬ ಪರಿಸರ ಮಾಲಿನ್ಯ ಆಗುತ್ತೆ ಸೊ ಆದ್ದರಿಂದ ಸಾಂಪ್ರದಾಯಿಕ ಪದ್ಧತಿಗಳಿಗಿಂತ ಈ ಟಿಲ್ಲರು ಟ್ರ್ಯಾಕ್ಟರು ತುಂಬಾ ವಿಭಿನ್ನ ಅಂತ ಹೇಳ್ಬೋದು